ನನಗೆ ಬಸ್ಸಲ್ಲಿ ಮತ್ತು ರೈಲಲ್ಲಿ ಪ್ರಯಾಣ ಮಾಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಯಾಕೆ ಅಂತ ಹೇಳಿದ್ರೆ ಬಸ್ಸಲ್ಲಿ ಮತ್ತು ರೈಲಲ್ಲಿ ಕಿಟಕಿಗಳಿರತ್ತೆ ಅಲ್ಲಿ ಕಿಟಕಿಗಳಿಂದ ನಾವು ಇಡೀ ನಮ್ಮ ವಾತಾವರಣ ಅಥವಾ ಪ್ರಕೃತಿನ ನೋಡ್ತಾ ಹೋಗ್ಬೋದು ಅದಕ್ಕಾಗಿ ನನಗೆ ಅದರಲ್ಲಿ ಬಸ್ಸಲ್ಲಿ ಮತ್ತು ರೈಲಲ್ಲಿ ಹೋಗೋದಂತ ಹೇಳಿದ್ರೆ ತುಂಬಾ ಇಷ್ಟ ನಾನು ಬಸ್ಸಲ್ಲಿ ಹೆಚ್ಚಾಗಿ ಹೋಗೋದು ರೈಲಲ್ಲಿ ಹೆಚ್ಚಾಗಿ ಹೋಗಲ್ಲ ಬಸ್ಸಲ್ಲಿ ನಾನು ಹೆಚ್ಚಾಗಿ ಹೋಗ್ತೀನಿ ನನಗೆ ತುಂಬ ಪ್ರೇರಿತವಾದಂತಹ ಅಥವಾ ಸ್ಮರಣೀಯವಾಗಿರುವಂತಹ ಒಂದು ಪ್ರಯಾಣ ಅಂತ ಹೇಳೋದಾದ್ರೆ ಅದು ನಾನು ಒಂದ್ಸತಿ ಗೋವಾಗೆ ಹೋಗಿದ್ದೆ ಅದು ನನಗೆ ತುಂಬ ಸ್ಮರಣೀಯವಾಗಿರುವಂತಹ ದಿ ಏನು ಪ್ರಯಾಣ ಆಗಿದೆ ಗೋವಾದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೆಲ್ಲ ದೇವಸ್ಥಾನ ಎಲ್ಲ ತುಂಬ ಸುತ್ತಿ ಬಂದಿದ್ದೀವಿ ಅಲ್ಲಿ ಹೋದಾಗ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಮನೋರಂಜನೆಯನ್ನು ಕಂಡಿದ್ದೀನಿ ಗೋವಾಗೆ ಬಸ್ಸಲ್ಲಿ ಹೋಗಬೇಕಾದ್ರೆ ನಾನು ಮಲಗೇ ಇಲ್ಲ ಇಡೀ ದಿನಾನೂ ನಾನು ಮಲಗಿಲ್ಲ ಹಾಗೆ ಕಿಟಕಿಯ ಕಿಟಕಿ ಪಕ್ಕ ಪಕ್ಕ ಕುತ್ಕೊಂಡು ಪ್ರಕೃತಿನ ಹಾಗೆ ವಾತಾವರಣನ ಪ್ರಾಣಿ ಪಕ್ಷಿ ಅಥವಾ ಹೊಸ ಹೊಸ ಜಾಗಗಳನ್ನೆಲ್ಲ ಇದನ್ನೆಲ್ಲ ನೋಡ್ತಾ ಮನೋರಂಜನೆ ಮಾಡ್ತಾ ತುಂಬ ಖುಷಿಯಿಂದ ಹೋಗಿದ್ದೀನಿ ಅಲ್ಲಿ ಹೋಗಿ ಆದಮೇಲೆ ಅಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ಆದಮೇಲೆ ಅಲ್ಲಿ ಬೀಚ್ ಸಮುದ್ರಕ್ಕೆ ಹೋಗಿದ್ದೀನಿ ಅದು ತುಂಬ ಚೆನ್ನಾಗಿತ್ತು ಮತ್ತು ನಾನು ಅಲ್ಲಿ ಇಲ್ಲಿನ ನಮ್ಮ ರಾಜ್ಯಕ್ಕೂ ಅಲ್ಲಿನ ನಮ್ಮ ರಾಜ್ಯಕ್ಕೂ ಅಲ್ಲಿನ ರಾಜ್ಯಕ್ಕೂ ಏನು ವ್ಯತ್ಯಾಸ ಅಂತ ತಿಳ್ಕೊಂಡಿದ್ದೀನಿ ಅಲ್ಲಿ ಕೊಂಕಣಿಯನ್ನು ಮಾತಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡವನ್ನು ಮಾತಾಡ್ತಾರೆ ಅಲ್ಲಿನ ಅಲ್ಲಿನ ಶೈಲಿಗೂ ಅಲ್ಲಿನ ಅಲ್ಲಿನ ಏನು ಶೈಲಿ ಇಲ್ಲಿನ ಶೈಲಿ ಎಷ್ಟು ಬದಲಾವಣೆ ಇರುತ್ತದೆ ಅಂತ ಎಲ್ಲ ತಿಳ್ಕೊಂಡಿದ್ದೀನಿ ಅಲ್ಲಿ ಹೇಗಿರ್ತಾರೆ ನಮ್ಮ ಇಲ್ಲಿ ಹೇಗಿರ್ತಾರೆ ಅಲ್ಲಿ ಹೇಗಿರ್ತಾರೆ ಮತ್ತು ಇಂಥ ವ್ಯತ್ಯಾಸಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ ಮತ್ತು ಅಲ್ಲಿ ಎಲ್ಲೆಲ್ಲಿ ಹೇಗೆಗೆ ಇರಬೇಕು ಅಲ್ಲೆಲ್ ಅಲ್ಲೆಲ್ಲ ಹೋದಾಗ ಹೇಗಿರಬೇಕು ಅಂತೆಲ್ಲ ಹೇಳಿ ತಿಳ್ಕೊಂಡಿದ್ದೀನಿ ಅಲ್ಲಿ ಹೋಗಿ ತುಂಬ ನಾನು ಖುಷಿ ಪಟ್ಟಿದ್ದೀನಿ ಅಂತ ಹೇಳ್ಬೋದು ಮತ್ತೆ ಅಲ್ಲಿ ಹೋಗಕ್ಕೆ ತುಂಬ ಇಷ್ಟಪಡ್ತೀನಿ ಹಾಗೆ ನಾನು ಬರಬೇಕಾದ್ರೆ ತುಂಬ ಬೇಜಾರು ಮಾಡ್ಕೊಂಬಂದಿದ್ದೆ ಅಲ್ಲಿಂದ ನ ಗೋವಾ ಅಲ್ಲಿಂದ ಗೋವಾ ಇಂದ ಬರಬೇಕಾದ್ರೆ ಯಾಕಂತ ಹೇಳಿದ್ರೆ ಅಯ್ಯೋ ಇಷ್ಟು ಬೇಗ ಮುಗಿತಲ್ಲ ಅಂತ ಹೇಳಿ ತುಂಬ ಬೇಜಾರಾಗ್ಬಿಟ್ಟಿತ್ತು ಈ ರೀತಿ ನನ್ನದು ಒಂದು ಸ್ಮರಣೀಯವಾದಂತಹ ಪ್ರಯಾಣ ಗೋವಾದಲ್ಲಿ ಆಗಿದೆ